ನನಗೆ ಚಂದ್ರ ಗ್ರಹಗಳಂದರೆ ತುಂಬ ಇಷ್ಟ ಅದು ನಕ್ಷತ್ರ ಮತ್ತು ಉಡಾನೆಗಳ್ ನಡೆಸಿರೋದು ಮೊನ್ನೆ ಟಿವಿನಾಗ ನೋಡಿದೆ ನನಗೆ ತುಂಬ ಇಷ್ಟ ಆಯಿತು ಅದು ಅಬ್ದುಲ್ ಕಲಾಮ್ ಇಲ್ಲ ಅವರು ಅವರು ಮಾಡಿದಿದ್ರು ನಾನು ಟಿ ವಿ ನೋಡ್ತಾಯಿದ್ದರೆ ತುಂಬ ಇಷ್ಟ ಆಯಿತು ನನಗೆ ಅವರು ಒಬ್ಬೊಬ್ರಿಗೆ ಹೇಳ್ಕೊಟ್ಟು ಅವರು ವಿಜ್ಞಾನಿ ಆ ವಿಜ್ಞಾನಿಯಿಂದ ಅದು ನನ್ನ ದೇಶಕ್ಕೋಸ್ರ ಒಳ್ಳೆದಾಗಿದೆ ಅವರು ಕಳ್ಸಿರೋದು ತುಂಬ ಒಳ್ಳೆದಿದೆ ಅವ್ರು ಮಾಡಿರೋದು ಎಲ್ಲ ಜನಗಳ್ಗೆ ಒಳ್ಳೆದಾಗಿದೆ ಇದ್ರ ಬಗ್ಗೆ ನಕ್ಷತ್ರಗಳು ಮತ್ತು ಉಡಾನೆ ಮಾಡ್ಸಿದಾರೆ ಮೊನ್ನೆ ಇದು ಒಂದುವರೆ ತಿಂಗ್ಳು ಮುಂಚೆ ಅದರ್ನ ನಮ್ಮ ಇಂಡ್ಯಾಕ್ಕೋಸ್ರ ಅಷ್ಟೊಂದು ಬೆಳೆ ಮಾಡಿದಾರೆ ಅಂದರೆ ಸಂತೋಷ ಖುಷಿಯಾಗಿದೆ ನಾನು ಟಿ ವಿನಾಗ ನೋಡಿದ್ದೀನಿ